ನಮ್ಮ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಅಂದರೆ ಇನ್ನೂ ನಮ್ಮ ಸಾಗರ ತಾಲ್ಲೂಕಿನಲ್ಲೇ ಆಗಿರ್ಬೋದು ಇನ್ನೂ ಅರ್ಧ ಭಾಗ ಜಾಗದಲ್ಲಿ ಇನ್ನೂ ಚರಂಡಿ ವ್ಯವಸ್ಥೆ ಸರಿಯಾಗಿ ಪರಿಪೂರ್ಣವಾಗಿ ಆಗಿಲ್ಲಂತ ಹೇಳ್ತೀನಿ ಹೇಗೆ ಹೇಗೆ ಅಥವಾ ಯಾಕೆ ಅಂತ ಹೇಳೋದಾದ್ರೆ ಕೆಲಸಗಳು ಅರ್ಧರ್ಧ ಮಾಡೋದು ಈ ರೋಡ್ ಮಾಡುವಾಗ ಫಸ್ಟಿಗೆ ಚರಂಡಿ ಮಾಡಿಕೊಂಡ್ರೆ ಒಂದು ವ್ಯವಸ್ಥಿತವಾಗಿ ಒಂದು ಕೆಲಸ ಒಂದು ಪೂರ್ತಿಯಾಗಿ ಆಗುತ್ತೆ ಅದ್ರ ಬದಲಿಗೆ ಫಸ್ಟಿಗೆ ರೋಡ್ ಮಾಡೋದು ಆಮೇಲೆ ಚರಂಡಿ ಮಾಡ್ತೀವಿ ಅಂತ ಹೇಳೋದು ಅದನ್ನ ಹಾಗೆ ಬಿಟ್ಟೋಗೋದು ಈ ಥರದ ವ್ಯವಸ್ಥೆಗಳು ನಡೆದಿದೆ ನಮ್ಮ ನಾವು ಈಗ ನಮ್ಮ ಮನೆಯ ಮುಂದೆಯೇ ಚರಂಡಿ ವ್ಯವಸ್ಥೆ ಇಲ್ಲ ಬರೀ ಮಣ್ಣಿಂದ ಹೀಗೆ ಇದನ್ನ ಮಾ ತೆಗೆದು ಅಗ ಅಗೆದ್ಬಿಟ್ಟು ಬಿಟ್ಟಿದ್ದಾರೆ ಅದನ್ನೇ ನಾವೂ ಸ್ವಲ್ಪ ಮಟ್ಟಿಗೆ ನಾವು ಕಾಂಕ್ರೇಟ್ ಹಾಕೋ ಸಿಮೆಂಟನ್ನು ಹಾಕ್ಕೊಳ್ಳೋದಾಗ್ಲಿ ಆ ಥರ ಮಾಡ್ಕೊಂಡಿದ್ದೇವೆ ಹೀಗೆ ಚರಂಡಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ ಚರಂಡಿಯು ಕರೆಕ್ಟಾಗಿ ನೀರು ಕರೆಕ್ಟಾಗಿ ಹೋಗೋ ಒಂದು ವ್ಯವಸ್ಥೆ ಪ್ರತಿಯೊಂದು ಗ್ರಾಮದಲ್ಲಿ ಅಥವಾ ಊರುಗಳಲ್ಲಿದ್ದರೆ ಭಾಳ ಒಳ್ಳೆಯದು ಎಲ್ಲ ರೀತಿಯಿಂದಲೂ ಒಳ್ಳೆಯದು ಹೇಗೆ ಅಂದರೆ ಒಂದು ಆರೋಗ್ಯ ರೀತಿಯ ಆರೋಗ್ಯದ ದೃಷ್ಟಿಯಿಂದ ನೋಡ್ಬೋದು ಒಂದು ಒಳ್ಳೆಯ ಪರಿಸರದ ವಾತಾವರಣದಿಂದ ಎಲ್ಲ ರೀತಿಯಿಂದ ಸುರಕ್ಷಿತವಾಗಿರುತ್ತೆ ಚರಂಡಿಗಳು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ಆದರೆ ಓ ನಮ್ಮ ರಾಜ್ಯ ಸ್ವಚ್ಚ ಭಾರತ ಆಗೋದರಲ್ಲಿ ಯಾವ ಒಂದೂ ಇದು ಇಲ್ಲ ತಪ್ಪು ತಪ್ಪಾಗ್ಲಾರ್ದು ಅಥವಾ ಒಂದೊಳ್ಳೇ ರಾಜ್ಯವಾಗೂ ಹೊರ ಹೊಮ್ಮುತ್ತೆ ಅಂತ ಹೇಳ್ತೀನಿ ಆದರೆ ಚರಂಡಿಗಳನ್ನ ವ್ಯವಸ್ಥೆನ ಇವತ್ತಿಗಾದರೂ ಮಾಡಲಿಕ್ಕೆ ಸರಿಯಾಗಿ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ ಕೈಗೊಳ್ತಾ ಇಲ್ಲ ಮತ್ತೆ ಚರಂಡಿಗಳಾದರೆ ಎಷ್ಟರ ಮಟ್ಟಿಗೆ ಹೋ ಇದಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ಈ ರೋಗಗಳಿಂದ ಮುಕ್ತವಾಗಿ ಮುಕ್ತವಾಗಿರ್ಬೋದು ಈ ಡೆಂಗ್ಯೂ ಮಲೇರಿಯಾ ಪ್ರತಿಯೊಂದು ಈ ಥರದ ಜ್ವರಗಳಾಗ್ಬೋದು ಸೊಳ್ಳೆ ಹರಡೋದಾಯ್ತು ಪ್ರತಿಯೊಂದು ಆಯಿತು ಆ ಥರದ್ರಿಂದ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರದ್ದೆಲ್ಲ ಅಂತ ಹೇಳ್ಬೋದು ಚರಂಡಿಗಳನ್ನ ಕ್ಲೀನಾಗಿ ಫಸ್ಟು ಪ್ರತಿಯೊಂದು ಏರ್ಯಾಗಳಿಗು ಚರಂಡಿ ಮಾಡ್ತಾ ಹೋಗಿಬಿಟ್ರೆ ಅದರಿಂದ ತುಂಬ ಅನುಕೂಲ್ಗಳಿದೆ ಅಲ್ಲಿನ ಹರ್ದು ಹೋಗೋ ನೀರಾಯಿತು ಅಲ್ಲಲ್ಲಿ ಹಿಂಗದಾಯಿತು ಅದ್ರ ಮೇಲೆ ಸೊಳ್ಳೆಗಳು ಕೂತ್ಕೊಳ್ಳೋದು ಆಮೇಲೆ ಆ ನೀರು ಎಲ್ಲೋ ಹೋಗಿ ಮಳೆ ಬಂದಾಗ ನಮ್ಮೂರಲ್ಲಿ ತುಂಬ ಮಳೆ ಇರೋ ಕಾರಣ ಮಳೆ ಬಂದಾಗ ಎಲ್ಲ ನೀರೆಲ್ಲ ಪೂರ್ತಿಯೆಲ್ಲ ಊರುಗಳಲ್ಲೆಲ್ಲ ಅಲ್ಲಿ ನಮ್ಮ ಸಾಗರದಲ್ಲಿ ಅಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿರು ಈ ಇಲ್ಲದೇ ಇರೋದರಿಂದ ಆ ನೀರೆಲ್ಲ ಮಳೆ ಬಂತು ಅಂದರೆ ಪ್ರತಿ ರೋಡ್ ಮೇಲೆಲ್ಲ ಹರಿದೋಗುತ್ತೆ ಅದೆಲ್ಲ ಒಂದು ಕಡೆ ಹೋಗಿ ಮತ್ತೆ ಕೂರುತ್ತೆ ಅದೆಲ್ಲ ಸ್ಮೆಲ್ ಆಗೋದು ಕೆಟ್ಟ ದುರ್ವಾಸನೆಯಿಂದ ಕೂಡಿರುತ್ತೆ ಪೇಟೆಯಲ್ಲೇ ಆ ಟೈಮಲ್ಲಿ ಹೋಗೋ ಹಾ ಸ್ಥಿತಿನೇ ಇರೋಲ್ಲ ಆ ಥರ ಆಗ್ಬಿಡುತ್ತೆ ಹಾಗಾಗಿ ಪ್ರತಿ ಊರಲ್ಲೂ ಫಶ್ಟ್ ಚರಂಡಿಗಳಿಗೆ ಫಸ್ಟು ಪ್ರಿಫ್ರೆನ್ಸನ್ನು ಫಶ್ಟ್ ಆದ್ಯತೆಯನ್ನು ನೀಡಬೇಕು ಅಂತ ಹೇಳ್ತೀನಿ ಈಗ ನಮ್ಮಲ್ಲಾದ್ರೂ ಒಂದು ಅರ್ಧ ಭಾಗ ಚರಂಡಿ ವ್ಯವಸ್ಥೆ ಇರಲಿದೆ ಅಂತ ಹೇಳ್ಬೋದು ಅದೇ ಗ್ರಾಮಗಳಲ್ಲಿ ಹೋಗಿಬಿಟ್ರೆ ತೀರ ಹಳ್ಳಿ ಬದಿಗಳಲ್ಲೆಲ್ಲ ಹೋಗಿಬಿಟ್ರೆ ಚರಂಡಿ ವ್ಯವಸ್ಥೆ ತುಂಬ ಕೆಟ್ಟ ಪರಿಸ್ಥತಿಯಲ್ಲಿದೆ ಅಂದರೆ ಅವರು ಓಡಾಡೋ ರೋ ರಸ್ತೆಗಳಲ್ಲಿ ನೀರುಗಳು ಹರ್ದು ಹೋಗುತ್ತೆ ಚರಂಡಿ ನೀರು ಅವರು ಯೂಸ್ ಮಾ ಬಳಕೆ ಮಾಡಿರೋ ನೀರುಗಳು ನೀರು ಹರಿದೋಗುತ್ತೆ ಕಾಲ್ಲೇ ತುಳಿದು ಮಾಡಿ ಅದರ ಮೇ ಮುಂದೆ ನಡೆದು ಹೋಗ್ತಾರೆ ಆ ಥರ ಇಲ್ಲ ಅಂದರೆ ಮಕ್ಳು ಅದೇ ಒಂದು ವಾತಾವರ್ಣ್ದಲ್ಲಿ ನಡೆದು ಆಟ ಆಡಿ ಮತ್ತೆ ಬಂದು ಅದೇ ಅಲ್ಲೇ ಆ ಕೈಗಳಿಂದ ತಿನ್ನೋದರಿಂದಾಯಿತು ಮತ್ತೊಂದಾಯಿತು ಈ ಥರ ಬೇರೆ ಬೇರೆಯಾದ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಹಾಗಾಗಿ ಚರಂಡಿ ವ್ಯವಸ್ಥೆಯನ್ನು ಮೊದಲು ಸರಿಪಡಿಸ್ಕೊಳ್ಬೇಕು ನಮ್ಮ ಬದಿ ಚರಂಡಿ ವ್ಯವಸ್ಥೆ ಹೇಳಬೇಕಂದ್ರೆ ಅದೆ ಇನ್ನೂ ಚರಂಡಿಗಳು ಆಗ್ಬೇಕು ಆಗಿಲ್ಲ ಸರಿಯಾಗಿ ಆದರೆ ತುಂಬ ಅನುಕೂಲ ಇದೆ ಮತ್ತೆ ಫಸ್ಟ್ ಮೊದಲು ಅದಕ್ಕೆ ಆದ್ಯತೆಯನ್ನು ನೀಡಬೇಕು ಚರಂಡಿಗಳ್ನ ಕರೆಕ್ಟಾಗಿ ಸರಿಯಾದ ಒಂದು ಕರೆಕ್ಟ್ ಕ್ರಮದಲ್ಲಿ ಮಾಡಿಕೊಂಡು ಸರಿಯಾದ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಆ ನೀರು ಒಂದು ಕಡೆ ಹೋಗಿ ಸೇರ್ಪಡೆಯಾಗೋ ಒಂದು ಇದನ್ನ ಮಾಡಿದರೆ ಬಹಳ ಕಾಯಿಲೆಗಳನ್ನ ತಪ್ಪಿಸೋ ಒಂದು ಕಾರ್ಯವನ್ನು ಅಥವಾ ಕೆಲಸವನ್ನು ಮಾಡಿ ಮಾಡಿ ಆಗುತ್ತೆ ಅಂತ ಹೇಳ್ತೀನಿ ಗ್ರಾಮಗಳಲ್ಲೂ ತುಂಬ ಸುಧಾರಿಸಬೇಕಾಗಿದೆ ಗ್ರಾಮಗಳಲ್ಲೂ ಅದೇ ಚರಂಡಿ ನೀರು ಹೋಗಿ ಯಾವುದೋ ಒಂದು ಕೆರೆಗಳನ್ನ ಕೂಡೋದು ಈ ಥರ ಒಂದು ಹಳ್ಳಗಳನ್ನು ಸೇರಿಕೊಳ್ಳೋದು ಅದೇ ನೀರನ್ನೇ ಜನರು ಬಳಕೆ ಮಾಡೋದು ಅಥವಾ ಈ ಥರ ಏನೋ ಬೇರೆ ಬೇರೆಯ ಕಾಯಿ ಇದನ್ನೆಲ್ಲ ವ್ಯವಸ್ಥೆಗಳು ಹಾಳಾಗಿದೆ ಆ ಥರದ್ದನ್ನೆಲ್ಲ ಸ್ವಲ್ಪ ಸರಿಪಡಿಸಿದ್ರೆ ಚೆನ್ನಾಗಿರುತ್ತೆ ಚರಂಡಿಗಳು ಆಗಬೇಕು ಚರಂಡಿ ವ್ಯವಸ್ಥೆ ಹೇಗಿದೆ ಅಂದರೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ ನೀರು ಅದು ಸರಿಯಾಗಿ ಹರಿದೋಗ್ತಾ ಇಲ್ಲ ನೀರು ಮಣ್ಣಿಂದ ಆಗಿರೋದಕ್ಕೆ ಅಲ್ಲಲ್ಲಿ ಚರಂಡಿಗಳು ಹಿಂಗೆ ಮಣ್ಣಿಂದ ಸ್ವಲ್ಪ ಹಿಂಗೆ ತೆಗ್ದು ತೋಡಿಬಿಟ್ಟಿರೋದ್ರಿಂದ ನೀರು ಅಲ್ಲಲ್ಲೇ ಇಂಗುತ್ತೆ ಆ ನೀರು ನಮ್ಮ ಕಡೆಗಳಿಗೆಲ್ಲ ಬಾವಿಗಳಾಗಿರೋದ್ರಿಂದ ಆ ಬಾವಿಗೆಲ್ಲ ಸೇರ್ಪಡೆ ಆಗುತ್ತೆ ಆ ಬಾವಿ ಸೇರ್ಪಡೆ ಆದಾಗ ಆ ನೀರು ಕಲುಷಿತ ಆಗಿ ನಾವು ಕುಡಿಯೋ ನೀರಲ್ಲಿ ವ್ಯತ್ಯಾಸವನ್ನ ನಾವು ಕಾಣ್ಬೋದಾಗಿದೆ ಆ ಒಂದು ದೃಷ್ಟಿಯಿಂದ ಚರಂಡಿಗಳು ಆದರೆ ಒಂದು ಒಳ್ಳೆ ಯೋಜನೆ ಆದಾಗೆ ಒಂದು ಒಳ್ಳೆ ಸ್ವಚ್ಛವಾದಂತ ವಾತಾವರಣವನ್ನೂ ನಮ್ಗೆ ಕಲ್ಪಿಸ್ಕೊಟ್ಟಾಗಾಗುತ್ತೆ ಅಂತ ಹೇಳ್ತೀನಿ